ನಮ್ಮನೇಲಿ ತುಂಬ ಜನ ಮಕ್ಕಳಿದ್ದಾರೆ ಅದಕ್ಕೋಸ್ಕರ ನಾವು ಒಂದೇ ಸರ್ತಿ ಒಂದೇ ಸರ್ತಿ ಎಲ್ಲರಿಗು ಸೇರಿಸಿ ಒಂದೇ ಸರ್ತಿ ಬಟ್ಟೆ ತರಿಸ್ತೇವೆ ಅದಕ್ಕೋಸ್ಕರ ನಾವು ಆನ್ಲೈನಲ್ಲಿ ಆ ಬಟ್ಟೆಯನ್ನು ಆರ್ಡರ್ ಮಾಡಿ ತರಿಸ್ಬೇಕಾಗುತ್ತೆ ಯಾಕೆಂದರೆ ತುಂಬ ಜನ ಮಕ್ಕಳಿಗೆ ಒಂದೇ ಸರ್ತಿ ತರಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ ಅಂಗ್ಡಿಗೆ ಹೋದ್ರೆ ಯಾಕೆ ಅಂದರೆ ಮಕ್ಕಳು ತುಂಬ ಹುಡ್ಕಾಡ್ತಾರೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಇದು ಸಣ್ಣದಿದೆ ಆ ಥರ ಹುಡ್ಕಾಡ್ತಾರೆ ಅದಕ್ಕೋಸ್ಕರ ನಾವು ಅಷ್ಟೊಂದು ತಲೆ ಕೆಡಿಸ್ಕೋಬಾರ್ದು ಅಂತ ಆನ್ಲೈನಲ್ಲೇ ಬುಕ್ ಆರ್ಡರ್ ಮಾಡಿ ನಾವು ತರಿಸ್ಕೊಳ್ಳೋದು ಮೊನ್ನೆ ನಾವು ಹಬ್ಬಕ್ಕೋಸ್ಕರ ಗಣಪತಿ ಹಬ್ಬಕ್ಕೋಸ್ಕರ ಈಗ ಬರ್ತಿರೋ ಗಣಪತಿ ಹಬ್ಬಕ್ಕೋಸ್ಕರ ನಾವು ಎಲ್ಲ ಮಕ್ಳಿಗು ಬಟ್ಟೆಯನ್ನು ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ ಒಂದು ಫ್ ಆ್ಯಪ್ ಇದೆ ಫ್ಲಿಪ್ಕಾರ್ಟ್ ಅಂತ ಅದರಲ್ಲಿ ನಾವು ತರಿಸ್ಕೊಳ್ಳೋದು ಆ ಆ್ಯಪಲ್ಲಿ ತುಂಬ ಚೆನ್ನಾಗಿರುವ ಎಲ್ಲ ಬಟ್ಟೆ ಥರ ಬಟ್ಟೆಗಳು ಸಿಗ್ತವೆ ನಮ್ಮ ಮನೆಯಲ್ಲಿರೋದು ಏಳು ಜನ ಸಣ್ಣ ಮಕ್ಕಳು ಅಂದರೆ ಒಬ್ಬೊಬ್ಬರಿಗೂ ಒಂದೊಂದು ಥರ ಸೈಝ್ ಬೇಕಾಗುತ್ತೆ ಹೆಂಗೆ ಅಂದರೆ ಒಬ್ಬರು ಸಣ್ಣವರಿದ್ದಾರೆ ಒಬ್ಬರು ದೊಡ್ಡವರಿದ್ದಾರೆ ಅಂದರೆ ಹತ್ತು ವರ್ಷದ ಸಣ್ಣ ಮಕ್ಕಳು ಹತ್ತು ವರ್ಷದ ಒಳಗೆ ಇರುವ ಸಣ್ಣ ಮಕ್ಕಳು ಎಲ್ಲರು ಅದಕ್ಕೋಸ್ಕರ ನಾವು ಎಲ್ಲರಿಗು ಒಂದೇ ಥರದ ಬಟ್ಟೆಯನ್ನು ತರೋದಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಬೇಕಾದ್ರೆ ಎಲ್ಲ ತ ಎಲ್ಲ ರೀತಿಯಲ್ಲಿ ಚೆಕ್ ಪರಿಶೀಲನೆ ಮಾಡಿ ಆಮೇಲೆ ಅವರಿಗೆ ಆಗುತ್ತಾ ಇಲ್ಲವೋ ಅಂತ ನೋಡಿ ಆಮೇಲೆ ತರಿಸ್ಕೊಳ್ತೇವೆ ಫ್ಲಿಪ್ಕಾರ್ಟಲ್ಲಿ ತುಂಬಾ ಚೆನ್ನಾಗಿ ಸಿಗ್ತವೆ ಬಟ್ಟೆಗಳು ಯಾಕೆ ಅಂದರೆ ತುಂಬ ಚೆನ್ನಾಗಿ ಕ್ವಾಲಿಟಿ ಇದ್ದಾವೆ ನಾವು ಮೊದಲಿಂದ ತರ್ಸ್ಕೊಳ್ಳೋದರಿಂದ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆಗಳು ಸಿಗ್ತವೆ ನಮಗೆ ನಾವು ತುಂಬಾ ಬಟ್ಟೆಯನ್ನು ತರಿಸಿದ್ದೇವೆ ಈಗಾಗಲೇ ಈಗ ತರಿಸಿರೋದು ಒಂದು ಥರ ಚೆನ್ನಾಗಿದ್ದಾವೆ ನಾವು ತರಿಸ್ಕೊಂಡ್ವಿ ಮೊನ್ನೆ ಬಂತು ಮನೆಗವು ಮನೆಗೆ ಅವು ತುಂಬ ಚೆನ್ನಾಗಿದ್ದಾವೆ ಮತ್ತು ತುಂಬ ಸಣ್ಣ ರೇಟಿನ ಬಟ್ಟೆಗಳು ಸಣ್ಣ ಮಕ್ಕಳಿಗೆ ಜಾಸ್ತಿ ರೇಟಿನದ್ದು ತರಿಸ್ಕೊಳ್ಳೋದಿಕ್ಕೆ ಆಗಲ್ಲ ಹಬ್ಬಕ್ಕೆ ಎಂಥದ್ದು ಬೇಕಾಗುತ್ತೋ ಅಂಥದ್ದು ತರಿಸ್ಕೊಂಡ್ವಿ ಈಗ ಎಂತಹ ಬಟ್ಟೆಗಳೆಂದ್ರೆ ಒಬ್ಬ ಸಣ್ಣ ಮಗು ಇದ್ದಾನೆ ಮೂರನೇ ತರಗತಿ ಅಂದರೆ ಏಳನೇ ವರ್ಷ್ದಲ್ಲಿ ಇದ್ದಾನೆ ಅವನಿಗೆ ಒಂದು ಇಪ್ಪತ್ತು ಸೈಝಿನ ಬಟ್ಟೆ ಹೇಗೆ ಅಂದರೆ ಅವ್ನಿಗೆ ತುಂಬ ಚೆನ್ನಾಗಿ ಒಪ್ಕೊಳ್ಳುತ್ತೆ ಆ ಥರ ಇದೆ ಅಂದರೆ ನೋಡೋದಕ್ಕೆ ಚೆನ್ನಾಗಿದೆ ಮತ್ತೆ ಅವ್ನು ಹಾಕೊಂಡ್ರೆ ಅವನು ತುಂಬ ಚೆನ್ನಾಗೆ ಕಾಣ್ತಾನೆ ಆ ಥರ ಬಟ್ಟೆಗಳು ಮತ್ತೆ ಇನ್ನೊಂದು ಈಗ ಹುಟ್ಟಿದ ಪಾಪು ಥರ ಅಂದರೆ ಮೂರು ವರ್ಷದವು ಮೂರು ವರ್ಷದವನು ಅವನಿಗೆ ತುಂಬ ಚಿಕ್ಕ ಬಟ್ಟೆ ಬೇಕಾಗುತ್ತೆ ಅವನಿಗೋಸ್ಕರ ನಾವು ಆನ್ಲೈನಲ್ಲಿ ಬುಕ್ ಮಾಡಿದಾಗ ತುಂಬ ಸಣ್ಣ ಬಟ್ಟೆಗಳು ಸಿಗ್ತವೆ ಅದಕ್ಕೋಸ್ಕರ ನಾವು ಅವನಿಗೂ ಈ ಫ್ಲಿಪ್ಕಾರ್ಟ್ ಅನ್ನೋ ಆ್ಯಪಲ್ಲಿ ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮತ್ತೆ ಎಲ್ಲ ಬಟ್ಟೆಗಳು ಕರ್ನಾಟಕ ಶೈಲಿಯ ಬಟ್ಟೆಗಳು ಹೇಗೆ ಅಂದರೆ ಪಂಚೆ ಕುರ್ತ ಆ ಥರ ಬಟ್ಟೆಗಳು ಅದಕ್ಕೋಸ್ಕರ ನಾವು ಎಲ್ಲ ಮಕ್ಕಳು ಅದನ್ನು ಇಷ್ಟಪಡ್ತಾರೆ ಹಾಕೊಳ್ಳೋದಕ್ಕೆ ನನಗೂ ತುಂಬ ಇಷ್ಟ ಆಯಿತು ನನಗೆ ತೊಂದರೆ ಕೊಡೋಕು ಆಗಲಿಲ್ಲ ಯಾರಿಗೂ ಬಟ್ಟೆಗಳಿಗೆ ಬಟ್ಟೆ ಅಂಗಡಿ ಒಳಗೆ ಹೋಗೋದು ಮತ್ತೆ ಅಲ್ಲಿ ಹುಡ್ಕಾಡೋದು ಅಲ್ಲಿ ಸಿಕ್ಕ ಸಿಕ್ಕ ಬಟ್ಟೆಗಳನ್ನ ತೊಗೊಂಡು ಬರೋದು ಆಮೇಲೆ ಮತ್ತೆ ಮನೆಯಲ್ಲಿ ಜರಿಯೋದು ಆ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾವು ಅಷ್ಟು ತಲೆ ಕೆಡಿಸ್ಕೋಬಾರ್ದು ಅಂತ ಈ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡೋದು ಇದರಲ್ಲಿ ನಾವು ವಾಪಸ್ಸು ಬಿಡ್ಬೋದು ನಮಗ್ ಇಷ್ಟ ಆಗಲಿಲ್ಲ ಅಂದರೆ ಚೆನ್ನಾಗಿಲ್ಲ ಮತ್ತೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಂದರೆ ನಾವು ಆ ಬಟ್ಟೆಗಳನ್ನು ಹಿಂದಿರ್ ಹಿಂದಿರ್ಗಿಸ್ಬೋದು ಅಲ್ಲೇ ಅವರೇ ಬಂದು ತೊಗೊಂಡು ಹೋಗ್ತಾರೆ ಅದಕ್ಕೋಸ್ಕರ ನಾವು ಫ್ಲಿಪ್ಕಾರ್ಟ್ ಅನ್ನೋ ಆ್ಯಪಲ್ಲಿ ನಾವು ತೊಗೊಳ್ತೇವೆ ಚೆನ್ನಾಗಿದೆ ಒಂಥರ ಆ್ಯಪ್ ಇದು ನಮಗೆ ತುಂಬ ಇಷ್ಟ ಆಯಿತು ನಾವು ದೊಡ್ಡವರಿಗೂ ತರಿಸ್ಕೋಬೋದು ಹಬ್ಬಕ್ಕೆ ನಾವು ತರಿಸ್ಕೊಂಡ್ವಿ ಇವು ಸಣ್ಣ ಮಕ್ಕಳ ಜೊತೆ ಬಟ್ಟೆಗಳ ಜೊತೆ ಅದು ಕೂಡ ತುಂಬಾ ಚೆನ್ನಾಗಿದ್ದವು ಹಾಗೇ ಈ ಸಣ್ಣ ಮಕ್ಕಳು ಉಡೋದು ಬೇಕು ಅಂದರೆ ತುಂಬ ಖುಷಿಯಾಗುತ್ತೆ ಬೆಳಗ್ಗೆ ಎದ್ದು ಅವರು ಸ್ನಾನ ಮಾಡಿಕೊಂಡು ಬೇಗ ಅವರೇ ಬಟ್ಟೆಗಳನ್ನ ಹುಡ್ಕೊಂಡು ಹುಡ್ಕೊಂಡು ನಾನು ಹಾಕೋ ಬೇಕು ನೀನು ಹಾಕೋ ಬೇಕು ಇದು ನಿಂದು ತೊಗೊ ಆ ಥರ ಮಾತಾಡಿಕೊಂಡು ಅವ್ರು ಹಾಕೊಳ್ತಾರೆ ನೋಡೋದಕ್ಕೆ ಒಂದು ತುಂಬಾ ಖುಷಿಯಾಗುತ್ತೆ ಎಲ್ಲ ತುಂಬಿದ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ತುಂಬ ಖುಷಿಯಾಗುತ್ತೆ ಹಾಗೇ ಅವ್ರಿಗೆ ಬಟ್ಟೆಗಳನ್ನು ತರಿಸ್ಕೊಡೋದು ತುಂಬ ತುಂಬಾ ಇಷ್ಟವಾದ ಒಂದು ಹವ್ಯಾಸ ಆಗಿರುತ್ತೆ ದೊಡ್ಡವರಿಗೆ ನಾನು ಕೆಲ್ಸ್ದಾಗೆ ಇರೋದರಿಂದ ನಾನು ಸಣ್ಣ ಮಕ್ಕಳಿಗೆ ತುಂಬ ಬಟ್ಟೆಗಳನ್ನ ತಂದು ಕೊಡ್ತಿರ್ತೇನೆ ಯಾಕೆಂದರೆ ನನಗೆ ಸಣ್ಣ ಮಕ್ಕಳು ಅಂದರೆ ಭರ್ತಿ ಇಷ್ಟ ಅದಕ್ಕೋಸ್ಕರ ನನ್ನ ನನಗೆ ಮಕ್ಕಳಿಲ್ಲ ನನ್ನ ಅಣ್ಣನ ಮಕ್ಕಳು ಅಣ್ಣನ ಮಕ್ಕಳು ಮತ್ತು ನನ್ನ ಚಿಕ್ಕಪ್ಪನ ಮಕ್ಕಳು ಅಂಥವರಿಗೆ ನಾನು ತಂದು ಕೊಡ್ತೇನೆ ನಾನು ಕೆಲ್ಸ್ದಲ್ಲಿ ಇರೋದರಿಂದ ನನಗೆ ತುಂಬಾ ದುಡ್ಡು ಬರುತ್ತೆ ಅದಕ್ಕೋಸ್ಕರ ನಾನು ಅವರಿಗೆ ಖುಷಿ ಪಡಿಸೋದಕ್ಕೋಸ್ಕರ ಬಟ್ಟೆಗಳನ್ನ ತಂದು ಕೊಡೋದು ಮತ್ತು ಎಲ್ಲ ಥರದ ವಸ್ತುಗಳನ್ನ ತಂದು ಕೊಡೋದು ಮಾಡ್ತೇನೆ ಅವರು ಬಟ್ಟೆಯನ್ನು ತುಂಬ ಇಷ್ಟಪಡೋದರಿಂದ ನಾನು ತುಂಬ ಬಟ್ಟೆಗಳನ್ನ ಅವರಿಗೆ ತಂದು ಕೊಟ್ಟು ಅವರಿಗೆ ಖುಷಿ ಪಡಿಸ್ತಾ ಇರ್ತೇನೆ ಎಲ್ಲರು ಖುಷಿ ಪಡ್ತಾರೆ ನನಗೆ ಬಂದು ಅಪ್ಪಿಕೊಳ್ತಿರ್ತಾರೆ ನನ್ನ ನೋಡೋದಕ್ಕೆ ತುಂಬ ಖುಷಿ ಪಡ್ತಾರೆ ಆ ಥರ ನಾನು ಯಾವಾಗಾದರು ಬಂದರೆ ಮನೆಗೆ ನನಗೆ ಬಂದು ವಿಶ್ ಮಾಡ್ತಾರೆ ಮೊದಲು ಹಾಗೆ ನನ್ನನ್ನು ನೋಡಿ ಚೆನ್ನಾಗಿ ಮಾತಾಡಿಸ್ತಾರೆ ಆ ಥರ ಇರುತ್ತೆ ನಮ್ಮ ಮನೇಲಿ ಎಲ್ಲ ಥರದ ಖುಷಿಯನ್ನು ಇಸ್ಕೊಳ್ಳೋದಕ್ಕೆ ಮಕ್ಕಳಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರ ನಾನು ಮಕ್ಕಳಿಗೆ ಬಟ್ಟೆಗಳನ್ನು ತಂದು ಕೊಡೋದು ಮಾಡ್ತಿರ್ತೇನೆ